ನಾವು ನಮ್ಮಮನೇಲಿ ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ತಾಯಿದ್ದೀವಿ ಅಂದರೆ ಡೈಲೀ ಒಂದೊಂದು ಮುದ್ದೆ ಮಾಡ್ತಾಯಿದ್ವಿ ಮುದ್ದೇ ಹೇಗಪ್ಪ ಮಾಡೋದು ಅಂದರೆ ಮುದ್ದೇನಾ ಮಾಡೋದಕ್ಕೆ ಪಸ್ಟು ನೀರನ್ನು ಚೆನ್ನಾಗಿ ಕಾಯಿಸಬೇಕು ಅದಕ್ಕೆ ಬೇಕಾದರೆ ಒಂದುದ್ ಸ್ವಲ್ಪ ನುಚ್ಚನ್ನ ಹಾಕಿ ಅದನ್ನು ಚೆನ್ನಾಗಿ ಕುದಿಸೊದು ಚೆನ್ನಾಗಿ ಕುದಿಸಾದ್ಮೇಲೆ ಅದುಕ್ಕೆ ರಾಗಿ ಹಸಿಹಿಟ್ಟನ್ನ ತಗ್ದು ಹಾಕಿ ಲೋ ಫ್ಲೇಮ್ನಲ್ಲಿ ಮಡಗಿ ಚೆನ್ನಾಗಿ ಅದನ್ನು ಕಾ ಹೀಟ್ ಆಗೋ ತನಕನ್ಕ ಬಿಡಬೇಕು ಅದನ್ನು ಚೆನ್ನಾಗ್ ಹೀಟ್ ಆಗೋ ತನಕ ಬಿಟ್ಟಾದಮೇಲೆ ಮುದ್ದೆ ಕಲ್ಸುವ ಕಡ್ಡಿಯನ್ನು ತೆಗೆದುಕೊಂಡು ಕಲ್ಸೊದು ಚೆನ್ನಾಗಿ ಕಲ್ಸಿದ್ ಕಲಸಿ ನಂತರ ಬಿಸಿ ಬಿಸಿಗೆ ಅದನ್ನು ತೆಗದು ಹಿಟ್ಟು ಕೆಳಗಡೆ ಇಟ್ಟು ನಮಗೆ ಬೇಕಾದ ಎಷ್ಟು ಅಳತೆಯ ನಮಗೆ ಮುದ್ದೆ ಬೇಕೊ ಅಷ್ಟು ಅಳತೆಗೆ ಅದನ್ನು ಕಲಸಿ ಅದನ್ನು ಹಿಟ್ಟು ಅದಕ್ಕೆ ಬೇಕಾ ಅದಕ್ಕೆ ಸೈಡ್ ಡಿಶ್ಗೆ ನಾವು ಟಮೋಟೊ ಚಟ್ನಿ ಬೇಕಾದರೆ ಉಪ್ಪು ಸಾಂಬಾರ್ ಈ ಥರ ಮಾಡ್ತಾಯಿದ್ವಿ ನಾವು ಉಪ್ಪು ಸಾಂಬಾರು ಮಾಡೋದು ಹೇಗೆ ಅಂದರೆ ಮಸೊಪ್ಪು ಮತ್ತು ಕಾಳ್ಗಳನ್ನು ಎಲ್ಲ ಚೆನ್ನಾಗಿ ಕಾಳುಗಳು ಬೇಕಾಗಿರೋ ಕಾಳು ತಣ್ಣಿಕಾಳು ಹುರುಳೀಕಾಳು ಹೆಸರುಕಾಳು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ನಂತರ ಅದ್ಕೆ ಟಮೋಟೋ ಬೆಳ್ಳುಳ್ಳಿ ಈರುಳ್ಳಿ ಇವೆಲ್ಲ ಕುಕ್ಕರ್ಗೆ ಹಾಕಿ ಅದನ್ನು ಮುಚ್ಚಿಡಬೇಕು ಬೇಕಾದರೆ ಸೊಪ್ಪನ್ನೂ ಸದಾ ಅದಕ್ಕೆ ಹಾಕಿ ಮುಚ್ಚಿ ಇಟ್ಟು ಮುಚ್ಚಚಿ ಇಟ್ಟಾದ್ಮೇಲೆ ಅದು ಚೆನ್ನಾಗಿ ಬೇಯುತ್ತೆ ಬೆಂದಾದ್ಮೆಲೆ ನಾವು ಸೈಡಲ್ಲಿ ಖಾರ ಆಡಿಸ್ಕೊಬೇಕು ಖಾರ ಆಡ್ಸೋದು ಹೇಗಪ್ಪಾ ಅಂದರೆ ಒಣ ಮೆಣ್ಶಿನ್ಕಾಯಿ ತಗೊಬೇಕು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಹುಣ್ಸೇಹಣ್ಣು ಇವೆಲ್ಲವನ್ನೂ ತಗೊಂಡು ಚೆನ್ನಾಗಿ ಒಂದೊಂದಾಗಿ ಒಂದೊಂದಾಗಿ ಚೆನ್ನಾಗಿ ಹುರ್ಕೊಬೇಕು ಅದನ್ನು ಚೆನ್ನಾಗಿ ಹುರ್ದಾದ್ಮೇಲೆ ಹಾಂ ಒಂದು ಸ್ವಲ್ಪ ಬಿಸಿ ಆರಿದ್ಮೇಲೆ ಆಡಿಸ್ಕೊಂಡು ಒಂದು ಸ್ವಲ್ಪ ಬೇಕಾದಷ್ಟು ಉಪ್ಪನ್ನು ಹಾಕಿ ಆಡಿಸ್ಕೊಬೇಕು ಆಡಸ್ಬಿಟ್ಟಿ ನೆಕ್ಶ್ಟ್ ಈ ಮುದ್ದೆಗೆ ಇಟ್ಟಿರ್ತೀವಲ್ಲ ಕುಕ್ಕರಲ್ಲಿ ಅದನ್ನು ತೆಗ್ದು ಅದ್ರಲ್ಲಿ ಹಾಕಿರೋವಂತ ಟಮೋಟೋ ಹಾಕಿರ್ತೀವಲ್ಲ ಒಂದು ಟಮೋಟೋ ಇಲ್ಲ ಎರಡು ಟಮೋಟೊನ ಉಪ್ಪು ಸಾಂಬರ್ಗೆ ಹಾಕಿರ್ತೀವಿ ಸಾಮಾನ್ಯವಾಗಿ ಅದುನ್ನ ತೆಗೆದುಕೊಂಡು ನೀವು ಈ ಖಾರ ಬೇ ಎಷ್ಟು ಖಾರವನ್ನ ಒಂದು ಡಬ್ಬಿಗೆ ಸಪ್ರೇಟಾಗಿ ಹಾಕಂಡಿ ಅದ್ರಲ್ಲಿ ಮಿಕ್ಕಿರುತ್ತಲ್ಲಾ ಅದಕ್ಕೆ ಈ ಟಮೋಟವನ್ನು ಹಾಕಿ ಅದನ್ನು ಆಡಿಸಿ ಅದನ್ನು ಸಾಂಬಾರ್ಗೆ ಹುಯಿದ್ಬಿಟ್ರೆ ಚೆನ್ನಾಗಿರುತ್ತೆ ಅದನ್ನು ಮುದ್ದೆಗೆ ಹಾಕಂಡು ಮಧ್ಯಾಹ್ನ ಊಟಕ್ಕೆ ಮಾಡಿದ್ರೆ ಸಗ ತುಂಬ ಚೆನ್ನಾಗೇ ಇರುತ್ತೆ ನಂತರ ನಾವೂ ಇಲ್ಲೀ ಬೆಳಗ್ಗೇ ಕೆಲಸಕ್ಕೆ ಹೋಗಿ ಮಧ್ಯಾಹ್ನ ಬರ್ಬೇಕಾದ್ರೆ ಈಝಿಯಾಗಿ ನಾವು ಮಧ್ಯಾಹ್ನ ಊಟ ಮಾಡ್ಬೇಕಂದ್ರೆ ಅನ್ನ ಬಿಳಿ ಅನ್ನಾ ಮಾಡಿ ಆ ನಂತರ ಅದಕ್ಕೆ ಮಜ್ಜಿಗೇನ ಇಸ್ಕೊಂಡು ಕಲಸ್ಕೊಂಡು ಕೆಲವು ದಿನ ಊಟ ಮಾಡಿದ್ದೀವಿ ಮಾಡೋದು ಅದಕ್ಕೆ ಬೇಕಾದರೆ ಉಪ್ಪಿನ್ಕಾಯ್ ಬೇಕಾದರೆ ಹಾಕ್ಕೊಬೋದು ಮತ್ತು ಇನ್ನೇನಪ್ಪಾ ಅಂದರೆ ಮಧ್ಯಾಹ್ನ ಊಟಗಳಗೆ ಈ ಭಾನುವಾರದ ಟೈಮಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸವಾದ ಊಟಗಳನ್ನು ಮಾಡೋಣ ಅಂಥ ಏನು ಮಾಡ್ತಾಯಿದ್ದೀವಿ ಅಂದರೆ ಈ ಬಿರಿಯಾನಿ ಮಾಡೋದು ಮೀನನ್ನು ಹುರಿಯೋದು ಕಬಾಬ್ ಹಾಕೋದು ಈ ಥರ ಮಧ್ಯಾಹ್ನ ಊಟಗಳಿಗೆ ಮಾಡ್ತಾಯಿದ್ವಿ ಮೀನನ್ನು ಹೇಗ್ ಮಾಡ್ತಾಯಿದ್ವಿ ಅಂದರೆ ನಾವು ಅದನ್ನು ತ ಮೀನನ್ನು ತಗೊಂಡು ಚೆನ್ನಾಗಿ ತೊಳದ್ಬಿಟ್ಟು ಅದುಕ್ಕೇ ಒಂದು ಸ್ವಲ್ಪ ಖಾರದ್ ಪುಡಿ ಮತ್ತು ಹ್ಞೂ ಉಪ್ಪು ಕಬಾಬ್ ಮಸಾಲ ಕೊತ್ತಂಬರಿ ಸೊಪ್ಪು ಇವೆಲ್ಲನೂ ಹಾಕಿ ಕಲಸಿ ಚೆನ್ನಾಗಿ ಅದು ಹೀರ್ಕೊಳ್ಳೋ ತನಕ ಬಿಟ್ಬಿಡ್ಬೇಕು ಇಟ್ಟಿಡಬೇಕು ನಂತರ ಒಂದು ಕಡಾಯ ತಕೊಂಡು ಅದಕ್ಕೆ ಎಣ್ಣೆ ಹಾಕಿ ಅದು ಕಾಯಬೇಕು ಅದು ಕಾಯೋ ತನಕ ನಾವು ಕಾಯ್ದು ನಂತರ ಮೀನನ್ನು ತೆಗೆದು ಅದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಅದು ರೋಸ್ಟ್ ಆಗೋ ತನಕ ಹುರಿದ್ಬಿಟ್ಟು ಆಮೇಲೆ ಅದನ್ನು ತೆಗ್ದು ಆಮೇಲೆ ಅದನ್ನು ತೆಗ್ದು ಹಾಂ ಈ ಅನ್ನ ಮಜ್ಜಿಗೆ ಅನ್ನಕ್ಕೂ ತಿನ್ಬೋದು ಸೈಡ್ ಡಿಸ್ಗೋಸ್ಕರ ಇಲ್ಲಾಂದರೆ ನಾವೇನಾದರೂ ರಸಮ್ ಮಾಡೋ ಮಾಡ್ಕೊಂಡು ಅನ್ನ ಮಾಡಿದರೆ ರಸಮ್ಗೂ ತಿನ್ಬೋದು ರಸಮ್ ಏನಂತ ಮಾಡಿದೆ ಮಾಡೋದು ಅಂದ್ರೆ ಈಝಿಯಾಗಿ ರಸಮ್ ಮಾಡ್ಬೋದು ರಸಮ್ ಹೇಗೆ ಮಾಡೋದು ಅಂದರೆ ಒಂದು ಸ್ವಲ್ಪ ಹುಳಿ ಅದಕ್ಕೆ ಹುಳಿ ಮತ್ತು ಅದನ್ನು ಸಪ್ರೇಟಾಗಿ ಹುಳಿಯಾಕಿಡ್ಬೇಕು ಒಣ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಒಣ ಮೆಣ್ಶಿನ್ಕಾಯಿ ತೆಗ್ದು ಇಟ್ಕೊಳಿ ನಂತರ ಇನ್ನೊಂದಕ್ಕೆ ಜೀರಿಗೆ ಮೆಣಸು ಹ್ಞೂ ಈ ಬೆಳ್ಳುಳ್ಳಿ ಇದನ್ನ ಹಾಕಿ ಚೆನ್ನಾಗಿ ಆಡಿಸ್ಕೊಬಿಡ್ಬೇಕು ಮಿಕ್ಸೀಲಿ ಅದನ್ನು ಚೆನ್ನಾಗಿ ಆಡಿಸ್ಕೊಬಿಟ್ರೆ ಆ ನಂತರ ಒಂದೂ ಪಾತ್ರೆ ಸಹ ನಾವು ಅಡುಗೆ ಮಾಡುವ ಪಾತ್ರೆಯನ್ನು ತಗೊಂಡು ಅದಕ್ಕೆ ಬೇಕಾದ ಎಣ್ಣೆ ಹುಯ್ದಿ ಇದನ್ನು ಆಡಿಸಿರೋ ಕರ್ಬೇವಿನ ಸೊಪ್ಪು ಮತ್ತು ಈ ಆಡಿಸಿರೋ ಜೀರಿಗೆ ಮೆಣ್ಸು ಇವೆಲ್ಲ ಹಾಕಿ ಚೆನ್ನಾಗಾ ಹುರಿದ್ಬಿಟ್ ನೆಕ್ಶ್ಟು ಅದಕ್ಕೆ ಬೇಕಾದಷ್ಟು ಒಣ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹಾಕಿ ಈ ಟಮೋಟೊ ಆಡ್ಸಿ ಒಂದೆರಡು ಟಮೋಟೊ ಆಡಿಸ್ಕೊಂಡಿರಿ ಆ ಟಮೋಟೊನ ಅದಕ್ಕೆ ಹಾಕಿ ಅದಕ್ಕೆ ಹಾಕಿ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು ಅದು ಚೆನ್ನಾಗಿ ಇದು ಬರೋ ತನಕ ನಾವು ವೇಯ್ಟ್ ಮಾಡಿದ್ಮೇಲೆ ವೇಯ್ಟ್ ಮಾಡ್ಬುಟ್ಟು ಆಮೇಲೆ ನಂತ್ರ ಹುಳಿಯನ್ನ ಹಾ ಹುಯ್ದು ಅದಕ್ಕೆ ಹುಳೀನ ಹುಯ್ದಾದಮೇಲೆ ಲೈಟಾಗಿ ನೀವು ವೇಯ್ಟ್ ಮಾಡಿ ವೆಯ್ಟ್ ಮಾಡಿದ್ಮೇಲೆ ಲೈಟಾಗಿ ನೊರೆ ಬಂದಾಗ ಅದನ್ನು ನೀರು ಬೇಕಾದಷ್ಟು ಹುಯ್ದು ನಾವು ಅದು ಚೆನ್ನಾಗಿ ಕುದಿಯಲಿಕ್ಕೆ ಕುದಿಯೋಕ್ ಬಿಡಬಾರ್ದು ರಸಮ್ ಮಾಡ್ಬೇಕಾದ್ರೆ ಅದನ್ನು ಕುದಿಯೋದಕ್ ಬಿಡದಂತೆ ಲೈಟಾಗಿ ಇದು ಬಂದಿದ ತಕ್ಷಣ ಆಫ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ರಸಮ್ ರಸಮ್ ಅನ್ನ ಮತ್ತು ಈ ಫಿಶ್ ಫ್ರೈ ಮೂನುನ್ ಮೂರು ಸಕ್ಕತ್ತಾಗಿರುತ್ತೆ ನೀವು ತಿಂದು ನೋಡಿದ್ರೆ ಚೆನ್ನಾಗೆ ಇರುತ್ತೆ ಮಧ್ಯಾಹ್ನ ಅಮ್ಮ ಏನು ಮಾಡ್ತಾಯಿದ್ರು ಅಂದರೆ ಅಮ್ಮಾ ಒಂದೊಂದು ಟೈಮಲ್ಲಿ ಡಿಫ್ರೆಂಟಾಗಿ ಈ ವ್ಯತ್ಯಾಸವಾದ ಊಟಗಳನ್ನು ಅಮ್ಮ ಮಾಡ್ಕೊಡ್ತಾಯಿದ್ರು ಮಧ್ಯಾಹ್ನ ಮಧ್ಯಾಹ್ನ ಈ ಶನಿವಾರ್ದೊತ್ತು ಸ್ಕೂಲ್ ಮುಗಿಸಿ ಮನೆಗೆ ಬರ್ತಾಯಿದ್ರೆ ಏನಾದರೂ ತಿನ್ಬೇಕು ಅನಿಸ್ತಾ ಇತ್ತು ಆ ಟೈಮಲ್ಲಿ ಅಮ್ಮಾ ಕೊತ್ ಕರ್ಬೇವಿನ ಸೊಪ್ಪು ರೈಸ್ ಮಾಡ್ತಾಯಿದ್ರು ಕರ್ಬೇವಿನ ಸೊಪ್ಪು ಊಟ ಅದು ತುಂಬಾ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪನ್ನು ಆಡಿಸ್ಕೊಂಡು ನಾವು ಏನು ಮಾಡ್ಬೇಕಪ್ಪ ಅಂದರೆ ಕರ್ಬೇವಿನ ಸೊಪ್ಪನ್ನ ಚ ಹುರಿದ್ಬಿಟ್ಟು ಅದನ್ನು ಆಡಿಸ್ಕೊಂಡು ಮಡಗ್ಬಿಡ್ಬೇಕು ಸಪ್ರೇಟಾಗಿ ಮತ್ತು ಇನ್ನೊಂದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲನು ಹಾಕಿ ಅದನ್ನ ಚೆನ್ನಾಗಿ ಹುರುದ್ಬುಟ್ಟು ಅದಕ್ಕೆ ಇದು ಕರ್ಬೆವಿನ ಸೊಪ್ಪು ಹಾಕಿ ನಂತರ ನಾವು ಅನ್ನವನ್ನು ಸಪ್ರೇಟಾಗಿ ಆಂ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಮಿ ಅದನ್ನ ಚೆನ್ನಾಗಿ ಕಲಸಿ ಅದನ್ನು ಬಿಸಿ ಬಿಸಿಗೇ ಒಂದು ಸ್ವಲ್ಪ ಬೇಕಾದರೆ ತುಪ್ಪ ಹಾಕೊಂಡು ತಿಂದ್ರೇ ತುಂಬಾ ಚೆನ್ನಾಗಿರುತ್ತೆ ಅದು ಎಷ್ಟು ಸಕ್ಕತ್ತಾಗಿರುತ್ತೆ ಅಂದರೆ ಅಷ್ಟೇ ಸಕ್ಕತ್ತಾಗಿರುತ್ತೆ ಕರ್ಬೇವಿನ ಸೊಪ್ಪಿರೋ ಅನ್ನ ಇನ್ನೂ ಮಧ್ಯಾಹ್ನದಲ್ಲಿ ಬಾನ ಶನಿವಾರ ಆಯಿತು ಶುಕ್ರವಾರ್ದೊತ್ತಲ್ಲಿ ನಾವು ಅನ್ನ ಸಾಂಬಾರು ಮಾಡ್ತಾಯಿದ್ವಿ ಮಧ್ಯಾಹ್ನನ್ದೊತ್ತಲ್ ಅನ್ನ ಸಾಂಬಾರು ಪಲ್ಯ ಇದು ಮರ್ ಯಾವುದಾದ್ರೊಂದು ಪಲ್ಯ ಬೀನಿಸ್ ಪಲ್ಯ ಮಾಡ್ತಾಯಿದ್ವಿ ಬೀನಿಸ್ ಪಲ್ಯ ಅನ್ನ ಹಪ್ಳ ಈ ಥರ ಮಾಡ್ತಾಯಿದ್ವಿ ಶುಕ್ರವಾರದೊತ್ತು ನೆಕ್ಶ್ಟ್ ಗುರುವಾರ ಏನಪ್ಪ ಮಾಡ್ತಾಯಿದ್ದಿವಿ ಅಂದರೆ ಏನಾದ್ರು ಸಹ ಸ್ ಕಡ್ಲೇಕಾಳು ಸಾಂಬಾರು ಮತ್ತು ಅನ್ನ ಕಡ್ಲೇಕಾಳು ಸಾಂಬಾರಿಗೆ ಅನ್ನ ಕಡ್ಲೇಕಾಳು ಗೊಜ್ಜು ಈ ಥರ ಮಾಡ್ತಾಯಿದ್ವಿ ನೆಕ್ಶ್ಟು ಮಂಗಳವಾರದ್ ಮಂಗ್ಳವಾರ್ದ ಹೊತ್ತಲ್ಲಿ ಇಡ್ಲಿ ಗೊಜ್ಜು ಈ ಥರ ಮಧ್ಯಾಹ್ನ ಬೆಳಗ್ಗೆ ಮಿ ಇದಿರುತ್ತೆ ಅದನ್ನೇ ಮಧ್ಯಾಹ್ನ ಮಾಡ್ತಾಯಿದ್ವಿ ಇಡ್ಲಿ ಗೊಜ್ಜು ಮತ್ತು ಸಾಂಬಾರು ಈ ಥರ ನೆಕ್ಶ್ಟ್ ಆ ಮಧ್ಯಾಹ್ನದ್ ಟೈಮ್ ಊಟಕ್ಕೆ ಕೆಲ ಹೊತ್ತಲ್ಲೀ ಏನು ಮಾಡ್ತಾಯಿದ್ವಿ ಆಲುಗಡ್ಡೆ ಪಲ್ಯ ದೋಸೆ ಚಟ್ನಿ ಈ ಥರ ಇನ್ನೇನಪ್ಪ ಅಂದರೆ ಟಮೋಟೊ ಗೊಜ್ಜು ಟಮೋಟೊ ಗೊಜ್ಜು ಹೇಗೆ ಮಾಡೋದು ಅಂದರೆ ಟಮೋಟೊನ ಚೆನ್ನಾಗಿ ಕಟ್ ಮಾಡ್ಕೊಬೇಕು ಚಿಕ್ಕ ಚಿಕ್ದಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ನೆಕ್ಶ್ಟ್ ಟಮೋಟೊ ಒಂದು ಹತ್ತು ಟೊಮೋಟೊ ತಗೊಬೇಕು ಅದನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡು ಅದು ಅದನ್ನು ಒಂದು ಸೈಡಿಗೆ ಇಟ್ಬಿಟ್ಟು ನೆಕ್ಶ್ಟು ಈರುಳ್ಳಿ ಕಟ್ ಮಾಡ್ಕೊಬೇಕು ಹಸಿಮೆಣ್ಸಿಕಾಯ್ನ ಕಟ್ ಮಾಡ್ಕೊಬೇಕು ಕೊತ್ತಂಬರಿ ಸೊಪ್ಪು ನೆಕ್ಶ್ಟು ಕರ್ಬೇವಿನ ಸೊಪ್ಪು ಇವೆಲ್ಲವನ್ನೂ ಇಟ್ಕೊಂಡು ಒಂದು ಕಡಾಯಿಗೆ ಎಣ್ಣೆ ಹಾಕಿ ಅದಕ್ಕೆ ಬೇಕಾಗಿರೋ ಸ್ ಅಷ್ಟೂ ನಮಗೆ ಬೇಕಾಗಿರೋ ಅಷ್ಟು ಎಣ್ಣೆನ ಹಾಕಿ ನಂತರ ಅದಕ್ಕೆ ಈ ಸಾಸಿವೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಇವೆಲ್ಲ ಹಾಕಿ ಚನ್ನಾಗಿ ಹುರಿಯೋಣ ಹುರುದ್ಬಿಟ್ಟು ಅದಕ್ಕೆ ಟಮೋಟೊ ಹಾಕಿ ಈರುಳ್ಳಿ ಹಾಕಿ ಇವೆಲ್ಲಾ ಚೆನ್ನಾಗ್ ಮಸದ್ಬಿಟ್ಟರೆ ಚೆನ್ನಾಗ್ ಮಸು ಬೇಕಾದಷ್ಟು ಉಪ್ಪು ಬೇಕಾದಷ್ಟು ಖಾರದ್ ಪುಡಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸೋಕ್ ಬಿಡಬೇಕು ಚೆನ್ನಾಗದು ಬೆಂದಾದ್ಮೇಲೆ ನಮಗೆ ಒಂದು ವಾಸನೆ ಅದೇ ಬರುತ್ತೆ ಅದು ಸಕ್ಕತ್ತಾಗಿರುತ್ತೆ ಚೆನ್ನಾಗಿರುತ್ತೆ ಮತ್ತು ಇನ್ನು ಮಧ್ಯಾಹ್ನದ ಟೈಮಲ್ಲಿ ಸ್ಕೂಲಿಗೋಗು ಸ್ಕೂಲು ಕಾಲೇಜಲ್ಲಿ ಇಲ್ಲಿ ಕೆಲಸ ಮಾಡೋ ಜಾಗ್ದಲ್ಲಿ ಅವ್ರ ಪ್ರೊಟೆಕ್ಷನಲ್ಲಿ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ರು ಬಿಸಿಬೇಳೆ ಭಾತ್ತು ಮತ್ತು ಫ್ರೂಟ್ ಜ್ಯೂಸಸ್ ಮಾಡ್ತಾಯಿದ್ರು ಅವರೆ ಮತ್ತು ಬಜ್ಜೀ ಬೋಂಡಾ ಆಮೇಲೇ ಮಸಾಲ ಪಾನಿಪುರಿ ಮಾಡ್ತಾಯಿದ್ರು ಪಾನಿಪುರಿ ಅಂದರೆ ತುಂಬಾ ಈಝಿ ಪಾನಿಪುರೀ ನಾವು ಸಿಂಪಲ್ಲಾಗಿ ಮಾಡೋದು ಅಂದರೆ ತುಂಬ ಸಿಂಪಲ್ಲಾಗಿ ಇರ್ತಾಯಿತ್ತು ಪಾನಿಪುರಿ ಮಾಡೋದಕ್ಕೆ ನಾವು ಗೋಧಿ ಹಸಿಹಿಟ್ಟು ಒಂದು ಸ್ವಲ್ಪ ಮೈದಾ ಹಸಿಹಿಟ್ನ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಬೇಕಾದಷ್ಟೂ ಚೆನ್ನಾಗಿ ಸ್ಮೂತಾಗಿ ಅದನ್ನು ಕಲಸ್ಕೊಬೇಕು ಅದನ್ನು ಕಲಸಾದ್ಮೇಲೆ ಏನು ಮಾಡ್ಬೇಕಪ್ಪ ಅಂದರೆ ಆಂ ಒಂದು ಸ್ವಲ್ಪ ಗೋ ಚಿಕ್ಕ ಚಿಕ್ಕದಾಗಿ ಅದನ್ನು ಚೆನ್ನಾಗ್ ಉಜ್ಜಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡು ಅದನ್ನು ಎಣ್ಣೆಗಾಕಿ ತೆಗೆದು ಎಣ್ಣೆಗಾಕಿ ತೆಗ್ದಾದ್ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಬರುತ್ತೆ ನಂತರ ಪಾನೀನ ಈಝಿಯಾಗಿ ಮನೇಲೇ ಅಥ್ವಾ ಮಧ್ಯಾಹ್ನದ್ ಟೈಮಿಗ್ ಮಾಡ್ತಾಯಿದ್ದಿ ಅಂದರೆ ಹ್ಞೂ ಅದನ್ನ ಕಲಸೋದಕ್ಕೆ ಒಂದು ಸ್ವಲ್ಪ ಹುಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇವೆಲ್ಲ ಚೆನ್ನಾಗ್ ಮಿಕ್ಸ್ ಮಾಡಿ ಇಟ್ಕೊಬಿಡಬೇಕು ಅದನ್ನು ಇಟ್ಟಾದ್ಮೇಲೆ ಏನಪ್ಪ ಮಾಡಬೇಕು ಅಂದರೆ ಹಾಂ ಅದಕ್ಕೆ ಕೊತ್ತಂಬರಿ ಸೊಪ್ಪು ಇದೆಲ್ಲಾ ಒಂದು ಸ್ವಲ್ಪ ವಾಸನೆಗೆ ಪುದೀನಾ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಬೇಕು ಮಿಕ್ಸ್ ಮಾಡಿಟ್ಕೊಂಡು ಆಮೇಲೆ ಒಂದು ಸೈಡಿಗಿಟ್ಟು ಬಿಡೋಣ ಇಟ್ಬಿಟ್ಟು ನೆಕ್ಶ್ಟು ಇದನ್ನು ಚೆನ್ನಾಗಿ ನಾವು ಇದು ಮಾಡ್ತಾಯಿರ್ತೀವಲ್ಲ ಆಮೇಲೆ ಆಲುಗಡ್ಡೆ ಒಂದು ಸ್ವಲ್ಪ ಟಮೋಟೊ ಇವೆಲ್ಲನೂ ಬೇಯಿಸ್ಕೊಬೇಕು ಬೆಯಿಸಾದ್ಮೇಲೆ ಅದನ್ನೂ ಚೆನ್ನಾಗಿ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಕಿವ್ಚಿ ಮಡಿಕೊಬಿಟ್ಟು ಆ ಪೂರಿಗೆ ಅದನ್ನು ಹಾಕಿ ತಿಂದರೆ ಸಹಜ ತುಂಬಾ ಚೆನ್ನಾಗಿರುತ್ತೆ ನಂತರ ಇನ್ನು ನೆಕ್ಶ್ಟ್ ಏನು ಮಾಡ್ತಾಯಿದ್ದಿವಿ ಅಂದರೆ ನಮ್ಮಮನೇಲೀ ಮಧ್ಯಾಹ್ನದೂಟಕ್ಕೆ ಜಾಸ್ತಿ ಮಧ್ಯಾಹ್ನದೂಟಕ್ಕೆ ಬೇಳೆ ಸಾಂಬಾರು ಈ ಥರ ಮಾಡ್ತಾ ಬೇಳೆ ಸಾಂಬಾರು ಮಾಡೋದು ಮತ್ತು ಅದಕ್ಕೆ ಇತ್ತೂ ಬೀಟ್ರೋಟ್ ಪಲ್ಯ ಬೀಟ್ರೋಟ್ ಪಲ್ಯ ಚಪಾತಿ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನದ್ ಟೈಮಿಗೆ ಬಂದು ಮಾಡ್ಕೋತಿನ್ನೋಕೆ ಬೀಟ್ರೋಟ್ ಪಲ್ಯ ಹಾಂ ಬೀಟ್ರೋಟ್ಗಳನ್ನ ತುರಿದು ಅದಕ್ಕೆ ಒಗ್ಗರಣೆ ಮಾಡಿ ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಬೀಟ್ರೋಟ್ ಪಲ್ಯ ನೆಕ್ಶ್ಟು ಅನ್ನ ಸಾಂಬಾರು ಮತ್ತು ಎಗ್ ಬುಜ್ಜಿ ಅಂತಾರೆ ಮೊಟ್ಟೆ ಬಜ್ಜಿ ಆಮೇಲೆ ಮೊಟ್ಟೆ ಸಾಂಬಾರು ಮಾಡೋದು ಮೀನು ಸಾಂಬಾರು ಮಧ್ಯಾಹ್ನದೂಟಕ್ಕೆ ಮೀನು ಸಾಂಬಾರು ಮಾಡ್ತಾಯಿದ್ವಿ ಮಧ್ಯಾಹ್ನದೂಟ್ದಲ್ಲಿ ಅಂದರೆ ಮೀನು ಸಾಂಬಾರು ಮತ್ತು ಚಿಕನ್ ಸಾಂಬಾರು ಮಟನ್ ಸಾಂಬಾರು ರೈಸು ಗ್ರೇವಿ ಇವೆಲ್ಲ ಮಾಡ್ತಾಯಿದ್ವಿ ನಾವು